ಅಂದರೆ ದೇವರ ವಿಗ್ರಹಗಳನ್ನೆಲ್ಲ ಕೆತ್ತೋದು ನಮಗೆ ಅಷ್ಟೊಂದು ಇದಿಲ್ಲ ಬಟ್ ಕ್ಲೇಲಿ ಮಾಡ್ತೀವಿ ಗಣೇಶನ್ನ ಮಾಡ್ತೀವಿ ನಾನಾ ರೀತಿಯ ದೇವ್ರುಗಳನ್ನ ಮಾಡಿ ಹಬ್ಬ ಹರಿದಿನದಲ್ಲಿ ಮನೇಲಿ ಕೂಡಿಸಿ ಪೂಜೆ ಮಾಡ್ತೀವಿ ಮತ್ತೆ ಕೆತ್ತೋದಕ್ಕಿಂತ ಕೈಯ್ಯಲ್ಲಿ ಮಾಡ್ಕೋತೀವಲ್ಲ ಅಲ್ಲ ಕ್ಲೇ ಅಥ್ವಾ ಮಣ್ಣು ಇದರಲ್ಲೆಲ್ಲ ಮಾಡಿ ದೇವ್ರ ಥರಾನೆ ಮಾಡ್ತೀವಿ ಬಟ್ ಆರ್ಟ್ ಆರ್ಟಲ್ಲಿ ಚೆನ್ನಾಗಿದ್ದೀವಿ ಆರ್ಟಲ್ಲಿ ಚೆನ್ನಾಗಿ ಮಾಡ್ತೀವಿ ಚಿತ್ರಕಲೆ ಆರ್ಟ್ ಆ ಥರ ಎಲ್ಲ ಚೆನ್ನಾಗಿದೆ ಬಟ್ ಕೆತ್ತೋದಕ್ಕೆಲ್ಲ ಬರಲ್ಲ ಅಂದರೆ ಹಬ್ಬಗಳಲ್ಲೆಲ್ಲ ನಾವೇ ಮಾಡಿಕೊಂಡು ಕ್ಲೇಲಿ ಮಾಡಿ ದೇವರನ್ನ ಕೂಡಿಸ್ತೀವಿ ಮನೇಲಿ